ಛಾಯಾಚಿತ್ರಗ್ರಹಣ ಉತ್ತಮ ಉದ್ಯೋಗ ನನ್ನ ಪ್ರಕಾರ ಈಗಿನ ಜನರೇಷನ್ನಿಗೆ ನಾವು ಕ್ಯಾಮರಾ ಹೋಲ್ಡಿಂಗ್ ಫರ್ಫೆಕ್ಷನ್ ವೀಡಿಯೋ ತೆಗಿಲಿಕ್ಕೆ ಫರ್ಫೆಕ್ಟ್ ಆಗಿದ್ದರೆ ನನ್ನ ಪ್ರಕಾರ ಛಾಯಾಚಿತ್ರ ಗ್ರಮ್ಮ ಛಾಯಾಚಿತ್ರಗ್ರಹಣ ಒಳ್ಳೆಯ ಉದ್ಯೋಗ ನಾವದನ್ನು ಸ್ವಂತ ಉದ್ಯೋಗವಾಗಿ ಮಾಡಿಕೊಳ್ಬೋದು ನನಗೆ ಮನಸ್ಸಿತ್ತು ಮಾಡಲಿಕ್ಕೆ ಆದರೆ ಈಗ ನಾ ಮಾಡ್ತಾ ಇಲ್ಲ ಆದರೆ ಮಾಡೋದಾದ್ರೆ ಕೂಡ ನನಗೆ ಇನ್ನು ಕೂಡ ಮಾಡ್ಬೋದು ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ ಯಾಕೆಂದರೆ ಛಾಯಾಚಿತ್ರ ಗ್ರಹಣದಲ್ಲಿ ನಾವು ಒಂದು ಎಟ್ಲೀಶ್ಟ್ ಒಂದು ಹನ್ನೆರಡು ತಿಂಗಳಲ್ಲಿ ಎಟ್ಲೀಸ್ಟ್ ಒಂದು ಎಂಟು ತಿಂಗಳು ನಮಗೆ ಅಪರ್ಚುನಿಟಿ ಬರ್ತದೆ ಫಂಕ್ಷನ್ನದ್ದು ಮದುವೆ ಹೀಗೆ ಯಾವ ಯಾವ ಥರ ಬೇಕಾದರು ಕೂಡ ಬರ್ಬೋದು ಸೊ ನನ್ನ ಪ್ರಕಾರ ಛಾಯಾಚಿತ್ರಗ್ರಹಣ ಉತ್ತಮ ಉದ್ಯೋಗ ಈಗಿನ ಜನ್ರೇಷನಲ್ಲಿ ಅದು ಕೂಡ ತುಂಬ ಜಾಸ್ತಿನೇ ಬರ್ತಾ ಉಂಟು ಉದಾಹರಣೆಗೆ ನಾವು ಹೇಳೋದಾದ್ರೆ ಈಗ ನಮಗೊಂದು ಮದುವೆ ಫಂಕ್ಷನ್ ಬಂದರೆ ಅದರಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಬರ್ತದೆ ಹಳದಿ ಬರ್ತದೆ ಮೆಹೆಂದಿ ಬರ್ತದೆ ಮತ್ತೆ ಮೈನ್ ಮದುವೆ ಫಂಕ್ಷನ್ ಮದುವೆ ಫಂಕ್ಷನ್ ಮುಗಿದಮೇಲೆ ರಿಸೆಪ್ಷನ್ ರಿಸೆಪ್ಷನ್ ಮುಗಿದಮೇಲೆ ಇನ್ನು ಕೆಲವರು ಎಷ್ಟ್ರಾ ಅಂದರೆ ಎಲ್ಲ ಅಂದರೆ ಇನ್ನೊಂದು ಕಡೆಯಲ್ಲಿ ಇನ್ನೊಂದು ಫಂಕ್ಷನ್ ಮಾಡ್ತಾರೆ ಸೊ ಅದು ಒಂದೇ ಫಂಕ್ಷನ್ ಒಂದೇ ಫಂಕ್ಷನ್ನದ್ದು ನಾಲ್ಕೈದು ನಮಗೆ ಆರ್ಡ್ರ್ ಕೂಡ ಬರಲಿಕ್ಕೆ ಚಾನ್ಸ್ ಉಂಟು

ಬೆಸ್ಟ್ ನನ್ನ ಪ್ರಕಾರ ಆದರೆ ಒಂದು ಅಂದರೆ ಕಾಂಪಿಟೇಷನ್ ಉಂಟು ಮುಂಚೆ ಕಾಂಪಿಟೀಷನ್ ಇರಲಿಲ್ಲ ಈಗ ತುಂಬ ಕಾಂಪಿಟೇಷನ್ ಉಂಟು ಯಾಕೆಂದರೆ ಈಗ ಎಲ್ಲರ ಹತ್ತಿರ ಕ್ಯಮರಾ ಇದೆ ಸೊ ಎಲ್ಲರೂ ಲೋನ್ ಮಾಡಿ ವೀಡಿಯೋಗ್ರಫಿ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಸೊ ಆವಾಗ ಅಷ್ಟು ಸೌಲಭ್ಯ ಇರಲಿಲ್ಲ ಮತ್ತೆ ಆಗಿನ ಕೆಮರ ಮತ್ತು ಈಗಿನ ಕೆಮರಕ್ಕು ತುಂಬ ಡಿಫ್ರೆನ್ಸ್ ಉಂಟು ಆಗಿನ ಕ್ಯಮರ ಹೆಚ್ಚು ಕ್ಲಾರಿಟಿ ಇರಲಿಲ್ಲ ಮೆಗಾಪಿಕ್ಸೆಲ್ ಕಮ್ಮಿತ್ತು ಈಗಿನ ಕ್ಯಾಮರದಲ್ಲಿ ಹೆಚ್ಚು ಕ್ಲಾರಿಟಿ ಇದೆ ಅದೇ ಮೆಗಾಪಿಕ್ಸೆಲ್ ಜಾಸ್ತಿ ಇದೆ ಸೊ ತುಂಬ ಕ್ಲಾರಿಟಿ ಇರ್ತದೆ ಸೊ ಕ್ಲ್ಯಾರಿಟಿ ಮೇಲೆ ನಮಗೆ ಖರ್ಚು ಕೂಡ ಜಾಸ್ತಿ ಮುಂಚೆ ಖರ್ಚು ಇತ್ತು ಆದರೆ ಅಷ್ಟೊಂದು ಇರಲಿಲ್ಲ ಈಗಿನ ಖರ್ಚಿಗೆ ಕಂಪೇರ್ ಮಾಡಿದರೆ ಸೊ ಕ್ಯಾಮರ ಮ್ಯಾನ್ಗಳಿಗೆ ವಿ ಛಾಯಾಚಿತ್ರ ಗ್ರಾಹಕರಿಗೆ ನಾನು ಹೇಳೋದಿಷ್ಟಂದ್ರೆ ಛಾಯಾಚಿತ್ರಗ್ರಹಣ ನಮಗೆ ಯಾವ ಅಂದರೆ ಒಂದು ನಮ್ಮ ಕ್ವಾಲಿಟಿ ಮೇಲೆ ಅದು ಹೋಗ್ತದೆ ಕ್ವಾಲಿಟಿ ಒಳ್ಳೆ ಇದ್ರೆ ವೀಡಿಯೋ ಅಥವಾ ಫೋಟೋಗ್ರಫಿ ಕ್ವಾಲಿಟಿ ಒಳ್ಳೆದಿದ್ರೆ ನಮಗೆ ಎಷ್ಟು ಬೇಕಾದರು ಕೂಡ ಆರ್ಡರ್ಸ್ ಬರ್ಬೋದು ಆದರೆ ನಮ್ಮ ಕ್ವಾಲಿಟಿ ಕಮ್ಮಿದ್ದರೆ ನಮಗೆ ಅಷ್ಟು ಯಾರು ಆರ್ಡರ್ಸ್ ಎಲ್ಲ ಕೊಡೋದಿಲ್ಲ ಸೊ ಛಾಯಾಚಿತ್ರ ಗ್ರಹಣ ನಮ್ಮ ಅಂದರೆ ನಮ್ಮ ಕೆಪಾಸಿಟಿ ಪ್ಲಸ್ ನಮ್ಮ ಟ್ಯಾಲೆಂಟ್ ಹೇಗೆ ನಾವು ಫೋಟೋ ವೀಡಿಯೋ ತೆಗಿತೇವಿ ಅದರ ಮೇಲೆ ಕೂಡ ಜಡ್ಜ್ ಮಾಡ್ಬೋದು ಸೊ ಇತ್ತೀಚಿನ ವಿಹಾಗ ವಿವಾಹಗಳ ಫೋಟೋಗ್ರಫಿ ಇದು ಮೈನ್ ಟಾಪಿಕ್ ಯಾಕೆಂದರೆ ಈಗಿನ ಪ್ರತಿಯೊಂದು ಫಂಕ್ಷನ್ನಿಗು ಕ್ಯಮರಾ ಫೋಟೋಗ್ರಾಫಿ ವೀಡಿಯೋಗ್ರಾಫಿ ಬೇಕೇ ಬೇಕು ಮಿಗಿಲಾಗಿ ವೀಡಿಯೋಗ್ರಾಫಿ ಮ್ಯಾರೇಜ್ ಫಂಕ್ಷನ್ಗಂತು ಬೇಕೇ ಬೇಕು ಮ್ಯಾರೇಜ್ ಫಂಕ್ಷನ್ನಲ್ಲಿ ವಿದೌಟ್ ಕ್ಯಮರಾ ಇರೋದೇ ಇಲ್ಲ ಕ್ಯಾಮರ ಬೇಕೇ ಬೇಕು ಯಾಕೆಂದ್ರೆ ಮ್ಯಾರೇಜ್ ಫಂಕ್ಷನಲ್ಲೇ ತುಂಬ ಫಂಕ್ಷನ್ಸ್ ಬರ್ತದೆ ಪ್ರೀ ವೆಡಿಂಗ್ ಫೋಟೋಶೂಟ್ ಅದರೆ ನಂತರ ಮೆಹೆಂದಿ ಅದರ ನಂತರ ಹಳದಿ ಅದರ ನಂತರ ಮೈನ್ ಫಂಕ್ಷನ್ ವೆಡ್ಡಿಂಗ್ ಫಂ ಫಂಕ್ಷನ್ ಅದರ ನಂತರ ರಿಸೆಪ್ಷನ್ ಹೀಗೆ ಹೆಚ್ಚು ಕಡಿಮೆ ತುಂಬ ಫಂಕ್ಷನ್ ಬರ್ತದೆ ಸೊ ಮ್ಯಾರೇಜಿಗೆ ಜನ ತುಂಬ ಖರ್ಚು ಮಾಡ್ತಾರೆ ಸೊ ಖರ್ಚು ಮಾಡುವಾಗ ಅದರ ಪ್ರೈಸ್ ಎಷ್ಟು ಖರ್ಚಾಗುತ್ತೆ ಅದು ಯಾರು ಕೂಡ ಈಗ ನೋಡುದು ಕಮ್ಮಿ ಸೊ ಇದ್ದವರು ಎಲ್ಲಾ ಫಂಕ್ಷನ್ ಮಾಡ್ತಾರೆ ಬಡವರು ಹೆಚ್ಚು ಕಡಿಮೆ ಒಂದು ಮೆಹೆಂದಿ ಅಥವಾ ಮದುವೆ ಫಂಕ್ಷನ್ನಲ್ಲಿ ವೀಡಿಯೋಗ್ರಾಫಿ ಅಥವಾ ಫೋಟೋಗ್ರಫಿ ಇಟ್ಟೆ ಇರ್ತಾರೆ ಇದು ಸಾಮಾನ್ಯ ವಿಷಯ ಮತ್ತೆ ಏನೆಂದ್ರೆ ಇತ್ತೀಚಿನ ಟೈಮಲ್ಲಿ ನಮಗೆ ಈಗ ಉದ್ಯೋಗ ನಮಗೀಗ ನಮ್ಮ ಫೋಟೋಗ್ರಫಿಯೆಲ್ಲ ಒಳ್ಳೆದಿದ್ರೆ ವೀಡಿಯೋಗ್ರಫಿ ಒಳ್ಳೆದಿದ್ರೆ ನಮಗೆ ಆನ್ಲೈನ್ ಪ್ಲಾಟ್ಫಾರ್ಮ್ ಎಲ್ಲ ಅದರಲ್ಲಿ ಅಪ್ಲೋಡ್ ಮಾ ಮಾಡಿ ಅದ್ರಲ್ಲಿ ನಾವು ಇನ್ಕಮ್ ಮಾಡ್ಬೋದು ಸೊ ನಮ್ಮ ಎಬಿಲಿಟಿ ಮೇಲೆ ನಮ್ಮ ಫೋಟೋಗ್ರಫಿ ವಿಡ್ಯೋಗ್ರಫಿ ಒಳ್ಳೆದಿದ್ರೆ ನಮಗೆ ಅದನ್ನು ನಾವು ಶೋಷಲ್ ಮೀಡಿಯಾ ಅಥವಾ ಯಾವುದೇ ಇನ್ನಿತರ ಶೋ ಅದು ಯಾವುದು ಗೂಗುಲ್ಲಾ ಅಥವಾ ಹೀಗೆ ನಾವು ಅಪ್ಲೋಡ್ ಮಾಡಿದರೆ ಅದಕ್ಕೆ ವ್ಯೂಸ್ ಬಂದು ನಾವು ಕ್ಲಿಕ್ ಕೂಡ ಆಗ್ಬೋದು ಸೊ ಇದೊಂದು ಬೆಸ್ಟ್ ನಮಗೆ ಖಾಲಿ ಛಾಯಾಚಿತ್ರಗ್ರಹಣ ಅಥವಾ ಫೋಟೋಗ್ರಾಫಿ ನಾವು ಖಾಲಿ ಉದ್ಯೋಗ ದೃಷ್ಟಿಯಿಂದ ನೋಡಿ ನೋ ನೋಡಿದರು ಅದರಲ್ಲಿ ಬೇರೆ ಬೇರೆ ಲಾಭ ಎಲ್ಲ ಉಂಟು ಅಂದರೆ ನಾವೊಂದು ಫೇ ನಾವು ಫೇಮಸ್ ಫೋಟೋಗ್ರಾಫರ್ ಅಥವಾ ಫೇಮಸ್ ವೀಡಿಯೋಗ್ರಾಫರ್ ಆಗಿದ್ದರೆ ನಾವದನ್ನು ಶೋಷಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ನಾವು ಅದರ ಮುಖಾಂತರ ನಾವು ಕ್ಲಿಕ್ ಆಗ್ಬೋದು ಶೈನ್ ಆಗ್ಬೋದು ಸೊ ಇದು ಇದೊಂದು ಒಳ್ಳೆಯ ವಿಷಯ ಮತ್ತೆ ನಾವು ನಮ್ಮ ಪಬ್ಲಿಸಿಟಿ ಕೂಡ ನಾವು ಶೋಶಲ್ ಮಿ ಆನ್ಲೈನ್ ತ್ರೂ ಶೋಷಲ್ ಮೀಡಿಯಾ ತ್ರೂ ನಾವು ಮಾಡ ಮಾಡ್ಬೋದು ಬೆಸ್ಟ್ ಅಂದರೆ ಈಗ ಇನ್ಸ್ಟ್ರಾಗ್ರಾಮ್ ಇನ್ಸ್ಟ್ರಾಗ್ರಾಮ್ ಪೋಸ್ಟ್ ಮಾಡಿ ರೀಲ್ಸ್ ಮಾಡಿ ನಮ್ಮ ಟ್ಯಾಲೆಂಟನ್ನು ನಾವು ಅದರಲ್ಲಿ ತೋರಿಸ್ಬೋದು ಸೊ ಇದೊಂದು ಮತ್ತೆ ನಮಗೆ ಪ್ರಮೋಷನ್ ಮಾಡ್ಲಿಕ್ಕೆ ಕೂಡ ನಮ್ಮ ವೀಡಿಯೋಗ್ರಾಫಿ ಫೋಟೋಗ್ರಾಫಿ ಪ್ರಮೋಷನ್ ಮಾಡ್ಲಿಕ್ಕೆ ಕೂಡ ಇನ್ಸ್ಟಾಗ್ರಾಮ್ ಶೋಶಿಯಲ್ ಮೀಡಿಯಾ ಬೆಸ್ಟ್ ಫ್ಲಾಟ್ಫಾರ್ಮ್ ಸೊ ಅಷ್ಟೇ ಅಲ್ಲದೆ ನಾವು ಈಗ ಮದುವೆ ಫಂಕ್ಷನ್ ಬಿಟ್ಟು ಕೂಡ ಬೇರೆ ಬೇರೆ ಫಂಕ್ಷನ್ ಸಿಗ್ತದೆ ಸೊ ಬೇರೆ ಬೇರೆ ಡ್ಯಾನ್ಸ್ ಪ್ರೋಗ್ರಾಮು ಸ್ಕೂಲ್ ಫಂಕ್ಷನ್ ಎಂಗೇಜ್ಮೆಂಟ್ ಹೀಗೆ ಹಲವು ಇನ್ನಿತರ ಪ್ರೋಗ್ರಾಮ್ ಕೂಡ ನಮಗೆ ಸಿಗುವ ಚಾನ್ಸ್ ಉಂಟು ಸ್ ಸೊ ಇಲ್ಲಿ ಚಾನ್ಸ್ಗಿಂತ ನಮ್ಮ ಟ್ಯಾಲೆಂಟ್ ನಮ್ಮ ಟ್ಯಾಲೆಂಟ್ ಇದ್ದರೆ ನಮ್ಮ ನಮಗೆ ಚಾನ್ಸ್ ಬಂದೇ ಬರ್ತದೆ ಸೊ ನನಗೆ ಇದು ಛಾಯಾಚಿತ್ರಗ್ರಹಣ ಉದ್ಯೋಗ ಆರಿಸ್ಕೊಳ್ಳುವುದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಉಂಟು ನನಗೆ ಈಗಲೂ ಉಂಟು ಮುಂಚೆ ಇರಲಿಲ್ಲ ಈಗ ಉಂಟು ಯಾಕೆಂದರೆ ಅರಲ್ಲಿ ತುಂಬ ಬೆನಿಫಿಟ್ಸ್ ಇದೆ ಸೋ ನಾನು ಇತ್ತೀಚಿನ ವಿವಾಹಯೆಲ್ಲ ತುಂಬ ನೋಡಿದ್ದೇನೆ ಸೊ ಅದರಲ್ಲಿ ಅವ್ರು ತುಂಬ ಅರ್ನ್ ಮಾಡ್ತಾ ಇದ್ದಾರೆ ವಿಡಿಯೋಗ್ರಾಫರ್ ಫೋಟೋಗ್ರಾಫರ್ ತುಂಬ ಅರ್ನ್ ಮಾಡ್ತಾ ಇದ್ದಾರೆ ಸೊ ಬೆಸ್ಟ್ ನಾವು ಅದರ ಜೊತೆ ಬೇರೆ ಈವೆಂಟ್ ಕೂಡ ನಾವು ತಕೊಂಡು ಅದ್ರಲ್ಲಿ ಕೂಡ ಅರ್ನ್ ಮಾಡ್ಬೋದು ಸೊ ಫೋಟೋಗ್ರಾಫಿ ಅಥವಾ ವೀಡಿಯೋಗ್ರಾಫಿ ಒಂದನ್ನು ತಕೊಂಡ್ರೆ ಅದರ ಮುಖಾಂತರ ನಾವು ಬೇರೆ ಬೇರೆ ಈವೆಂಟಲ್ಲಿ ನಾವು ಅವರಿಗೆ ಆಫರ್ ಬಂದರೆ ಬೇರೆ ಬೇರೆ ಈವೆಂಟನ್ನು ನಾವು ಅವರಿಗೆ ಆಫರ್ ಮಾಡ್ಬೋದು ಪಾರ್ಟಿಯವರಿಗೆ ಸೊ ನನ್ನ ಪ್ರಕಾರ ಯೂತ್ಸಿಗೆ ಬೆಸ್ಟ್ ಫೋಟೋಗ್ರಾಫಿ ವಿಡ್ಯೋಗ್ರಾಫಿ ಬೆಸ್ಟ್ ನನ್ನ ಪ್ರಕಾರ ಸೊ ಬೆಸ್ಟ್